ನಮ್ಮ ಬೆಳೆಗಳನ್ನ ಮಾರಾಟ ಮಾಡಬೇಕಂದ್ರೆ ಜನರ ಮನ ಒಲಿಸಬೇಕು ಅಲ್ಲದೆ ವ್ಯಾಪಾರದ ವಿಶೇಷತೆಗಳನ್ನ ಜನರಿಗೆ ತಿಳಿಸಬೇಕು ಮತ್ತು ಒಂದು ಬೆಳೆಯನ್ನು ಉಚಿತವಾಗಿ ಜನರಿಗೆ ನೀಡಬೇಕು ಇಲ್ಲಿ ಕಾಣಬಹುದಾದ ಮಾರುಕಟ್ಟೆಗಳೆಂದ್ರೆ ರೇಷ್ಮೆ ಮಾರುಕಟ್ಟೆ ತರಕಾರಿ ಮಾರುಕಟ್ಟೆ ಹಣ್ಣುಗಳ ಮಾರುಕಟ್ಟೆ ಈ ಮೂರು ಮಾರುಕಟ್ಟೆಯನ್ನು ನಾವು ನೋಡ್ಬೋದು ನಾವು ಬೇರೆ ಜಿಲ್ಲೆಗೆ ಹೋಗಿ ಮಾರಬೇಕೆಂದರೆ ಅಲ್ಲಿಯ ಮಾರುಕಟ್ಟೆಯ ಅಧಿಕಾರಿಗೆ ನೋಂದಣಿ ಮಾಡಿಸಿಕೊಳ್ಳಬೇಕು